ಹಾಂ ಹೌದು ಹಾಂ ಹೌದು ಹಾಂ ಹೌದು ಸಿಗ್ತವೆ ಹಾಂ ಹೇಳಿ ರೀ ಹಾಂ ಹಾಂ ಹಾಂ ರೀ ನಮ್ಮಕಡೆ ಗುಲಾಬಿ ಹೂವು ಬಿಳಿಯದೈತೆ ಆಮೇಲಕ್ಕೆ ಕೆಂಪುದೈತಿ ಹಳದಿ ಕಲರ್ ಐತಿ ಗುಲಾ ಆಮೇಲಕ್ಕೆ ಸಂಪಿಗೆ ಹೂ ಐತಿ ಆಮೇಲೆ ಡೈರೆ ಹೂವು ಚಾಕ್ಲೇಟ್ ಕಲರ್ ಐತಿ ಆಮೇಲಕ್ಕ ವೈಟ್ ಕಲರ್ ಐತಿ ನೀವು ಯಾವ ಕಲರ್ ಹೇಳ್ತಿರಿ ಆ ಕಲರ್ ಬಂದು ತೊಗೊಂಡು ಹೋಗಿರಿ ಹಾಂ ಕಲರಕ್ಕೆ ಹಾಂ ವೈಟ್ ಕಲರ್ ಐತಿ ಆಮೇಲೆ ಹಳದಿ ಕಲರ್ ಐತಿ ಆಮೇಲಕ್ಕೆ ಕೆಲವೊಂದಿಷ್ಟು ಮಿಕ್ಸೆಡ್ ಅದಾವು ಎರಡು ಕ್ರಾಸಿಂಗು ಹೌದಾ ಇವಾಗ ಅದು ಅಂದರೆ ನಾವು ಬುಟ್ಟಿ ಗಟ್ಲೆ ಮಲ್ಗೆ ಹೂ ಕೊಡಲ್ಲ ಮಾರು ಗಟ್ಲೆ ಕೊಡ್ತೇವೆ ಅದು ಒಂದು ಮಾರಿಗೆ ನೂರ ಐವತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಐತಿ ಅದರಾಗ ಮೈಸೂರು ಮಲ್ಲಿಗೆ ಹಿಂಗಾದಂದರೆ ಎರಡುನೂರು ರೂಪಾಯಕ್ಕೆ ಮಾ ಮೀಟ್ರ್ ಐತೆ ಅದು ಅದ್ರ ಮೇಲೆ ನೋಡಿ ನೀವು ಒಂದುಸರಿ ನೋಡಿ ತಗೋವಂತೆ ಏನು ರೀ ರೇಟ್ ಹೆಚ್ಚು ಕಮ್ಮಿ ನೋಡಿ ಕೊಡ್ತೇವಿ ಏನಿಲ್ಲ ನೀವು ಬನ್ರಿ ನಮ್ಮ ಶಾಪಿಗೆ ಬನ್ರಿ ಹೂವೆಲ್ಲಾ ನೋಡಿರಿ ನಿಮ್ಗೆ ಇಷ್ಟ ಆತಂತಂದ್ರೆ ಬನ್ರಿ ಬಂದು ಅಲ್ಲೇ ನೋಡಿ ತೊಗೊಂಡು ನಾವು ಕೊಟ್ಟು ನಿಮ್ಗೆ ಕೆ ಜಿ ಗಟ್ಲೆ ಬೇಕಂದರೆ ಕೆ ಜಿ ಗಟ್ಲೆ ಬುಟ್ಟಿ ಗಟ್ಲೆ ಬೇಕಂರೆ ಬುಟ್ಟಿ ಗಟ್ಲೆ ನೋಡಿ ಒಂದು ರೇಟ್ ನೋಡಿ ಹಾಕ್ಕೊಡ್ತಿವಿ ಆಮೇಲಕ್ಕೆ ಕ್ಯಾಶ್ ಕೊಟ್ಟು ನೀವು ಹೂವೆಲ್ಲಾ ತಗೊಂಡು ಹೋಗ್ಬೋದು

ಹಾಂ ಆಯ್ತಿತು ಸಣ್ಣ ಸಣ್ಣ ಗುಲಾಬಿ ಹೂವೈತಿ ದೊಡ್ದ ಮರ್ಳ ದೊಡ್ಡ ಗುಲಾಬಿ ಹೂ ಐತಿ ಆಮೇಲೆ ಕಮ್ ಮೈಸೂರು ಮಲ್ಲಿಗೆ ಐತಿ ಹಂಗೆ ಮಲ್ಲಿಗೆ ಹೂ ಐತಿ ನೀವು ಯಾದು ಬೇಕಾ ಅದು ಬನ್ರಿ ನೋಡಕಿಂತ್ರಿ ನೋಡಿ ಒಂದು ಹಾಂ ಸರಿ ಎಲ್ಲ ಫ್ರೆಶ್ ಅದಾವು ನಿಮಗೂ ಇಷ್ಟ ಆಕವು ಇನ್ನು ಒಂದ್ ಫಂಕ್ಷನಿಗೆ ತೊಗೊಂಡು ಹೋದ್ರೆ ಎಲ್ಲ ಫಂಕ್ಷನ್ನಿಗೆ ತಗೊಂಡು ಹೋಗ್ಬೇಕು ಅನಿಸ್ತತ್ತೆ ಅಷ್ಟು ಪ್ರಶಾಗಿ ಇದೆ ರೀ ಹಾಂ ಸರಿ ಹಾಂ ಹಂಗೆ ಮಾಡಿರಿ ಬನ್ರಿ ಬಂದು ನೋಡಿ ತೊಗೊಂಡು ಹೋಗಿರಿ ಎಲ್ಲ ಹರಡಿಟ್ಟಿರ್ತೀವಿ ಹಾಂ ಸರಿ ಬೈ